ಅಲೋ ಸರ್ ಮಹೇಶ್ ಸರ್ ನಮ್ಮದು ಇನ್ಸ್ಪೆಕ್ಟರ್ ಮಹೇಶ್ ಅಲ್ಲಾ ನಮ್ಮದು ಮೊಬೈಲ್ ಒನ್ ಮಿಸ್ಸಿಂಗ್ ಆಗಿದೆ ಕಳ್ದೋಗಿದೆ ನಮಗೆ ಒಂದು ಮೊಬೈಲೂ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ನಮ್ಮದೊಂದು ಪತ್ತೆ ಹಚ್ಬೋದ ಅದನ್ನು ಅದೊಂದು ಒಂದು ಎರ್ಡು ದಿನ ಆಯಿತು ನಿನ್ನೆ ಅಲ್ಲ ಮೊನ್ನೆ ಕಳ್ದೋಗಿದೆ ಅದು ಇ ಎಮ್ ಐ ನಂಬರ್ ಅದನ್ನು ಬ್ಲಾಕ್ ಮಾಡಿ ಹುಡುಕಿ ಕೊಡ್ತೀರಾ ನಾನು ಒಬ್ಬನೆ ಇದ್ದದ್ದು ಬಸ್ಸಲ್ಲಿ ಇದ್ದೆ ಬಸ್ಸಲ್ಲಿ ಮಿಸ್ ಆಗಿರ್ಬೋದು ಅದು ಮಿಸ್ ಆಗಿದಾ ಡೌಟು ಅಂದರೆ ಟ್ರ್ಯಾವೆಲ್ ಮಾಡುವಾಗ ಗೊತ್ತಾಗಲ್ಲಲ್ಲ ಯಾರ್ಯಾರು ಹೇಗೆ ಇರ್ತಾರಂತ ಅಲ್ಲಿ ಎಲ್ಲಿ ಮಿಸ್ ಆಗಿರ್ಬೇಕೋ ಡೌಟ್ ಅದು ನನಗೆ ಅಂದರೆ ಬಸ್ಸಲ್ಲಿ ನಾನು ನೋಡಿದ್ದು ಇರಲಿಲ್ಲ ಮತ್ತೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ನೋಡ್ತೇನೆ ಅದು ನೋಡಿದ್ದೇನೆ ಆದರೆ ಕಾಲ್ ಮಾಡಿದರೆ ಅದು ಸ್ವಿಚ್ ಆಫ್ ಬರ್ತಾ ಉಂಟು ನನ್ನದು ಇ ಎಮ್ ಐ ನಂಬರ್ ಒಂದು ಬ್ಲಾಕ್ ಮಾಡಿ ಮತ್ತು ನನಗೊಂದು ಆದಷ್ಟು ಬೇಗ ಸಿಗುವ ಹಾಗೆ ಮಾಡ್ತೀರಾ ಹೌದು ಬಸ್ಸಲ್ಲಿ ಟ್ರ್ಯಾವೆಲ್ ಮಾಡ್ತಿದ್ದೆ ಅದು ಬಸ್ಸಲ್ಲಿ ನೋಡುವಾಗ ಇರಲಿಲ್ಲ ನಾನು ಮೊಬೈಲ್ ಕೀಸೆಯಲ್ಲಿದ್ದು ಇರಲಿಲ್ಲ ಮತ್ತು ಅದು ಇ ಎಮ್ ಐ ನಂಬರು ಹೇಳ್ಬೇಕಾ ಬ್ಲಾಕ್ ಮಾಡ್ಲಿಕ್ಕೆ ಹಾಗೇನಿಲ್ಲ ಡೌಟ್ ಏನಿಲ್ಲ ಅದು ಎಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಿಲ್ಲ ಯಾರಾದರೂ ನನ್ನ ಹತ್ರ ಕದ್ದುಕೊಂಡಿದ್ದಾರಾ ಗೊತ್ತಿಲ್ಲ ಹೌದ್ ಹೌದು ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್ ಹಾಂ ಓಕೆ ಸರ್